ಹಾಂ ಹೇಳಿ ನಮಸ್ತೆ ಹೇಳಿ ಹೌದಾ ಮನೇ ಅಳತೆ ಎಷ್ಟಿದೆ ಹೇಳ್ತಿರ ಸ್ವಲ್ಪ ಹೌದಾ ಅಂದರೆ ನಿಮಗೆ ಎಷ್ಟು ರೂಮ್ಗಳು ಬೇಕಾಗುತ್ತೆ ಮೇಲ್ಗಡೆ

ಅಷ್ಟೇ ಸಾಕು ಅಲ್ವ ಮತ್ತು ಅಲ್ಲೇ ಮತ್ತು ಈಗ ಕಿಚನ್ ಎಲ್ಲ ಬರುತ್ತಲ ಹಿಂಗೆ ನಾರ್ಮಲಾಗಿ ಆ ಥರ ಕಿಚನ್ ಸಿಸ್ಟಮ್ ಏನು ಬೇಡ ಅಲ್ವ ಹೌದಲ್ಲ ಹಾಗಿದಂದ್ರೆ ನಿಮಗೆ ಮೇಲ್ಗಡೇ ಸ್ಲಾಬ್ ಹಾಕ್ತಿರೋ ಅಥ್ವ ಅಲ್ಲಿ ಏನಾದ್ರು ಕಟ್ಟಿಗೇದು ಆ ಥರ ಮಾಡ್ತಿರ ನೀವು ಹೌದಾ ಅಂದರೆ ನಮ್ಮ ಹತ್ತಿರ ಆ ವ್ಯವಸ್ಥೆನು ಇದೆ ಹಾಗಾಗಿ ಅಂದರೆ ನಾವು ಮರದ ವ್ಯವಸ್ಥೆನು ಮಾಡ್ಕೊಡ್ತಿವಿ ಮತ್ತು ಸಿಮೆಂಟ್ ಇದ್ರದ್ದು ಕಾ ವ್ಯವ ವ್ಯವಸ್ಥೆ ಆದರು ನಿಮ್ಗ್ ಮಾಡ್ಕೊಡ್ತಿವಿ ಅದ್ರಲ್ಲೇನಿಲ್ಲ ಅದ್ಕೆ ನಿಮ್ನ ಕೇಳ್ಕೊಂಡಿದ್ದು ಮೊದ್ಲೇ ಹನ್ ಹನ್ನೆರಡು ಪೂಟ ಹೈಟ್ ಇರುತ್ತಲ್ವ ಸರಿ ಸುಮಾರು ಒಂದು ನಲ್ವತ್ತು ಚೀಲ ಸಿಮೆಂಟ್ ಬೇಕಾಗುತ್ತೆ ಹಾಂ ಹೌದು ಆಮೇಲೇ ಒಂದು ಲೋಡೂ ರೇಸಿ ಬೇಕಾಗ್ಬೋದು ಹಾಂ ಆಮೇಲೆ ನಿಮಗೆ ಈಗ ಜಲ್ಲಿ ಆಮೇಲೇ ಲೇಬರ್ ಚಾರ್ಜ್ ಎಲ್ಲ ಸೇರ್ಕೊಂಡು ನಿಮಗೆ ಟೋಟಲಾಗಿ ಒಂದು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗ್ಬೋದು ಇಲ್ಲ ಟೋಟಲ್ ಅಷ್ಟು ಐದು ಪಿಲ್ಲರಿಗೆ ಸೇರಿಸಿ ಆಗ್ಬೋದು ಆಗ್ಬೋದು ಮತ್ತು ನಮ್ದೂ ಸಾಮಾಗ್ರಿಗಳ್ದೆಲ್ಲಾ ಬೇರೆ ರೇಟ್ ಆಗ್ಬಿಡುತ್ತೆ ಅಂದಾಜು ಒಂದು ಎರಡು ಲಕ್ಷದ ಮೂವತ್ತು ಸಾವಿರ ಆಗ್ಬೋದು ಓಕೆ ಓಕೆ ತ್ಯಾಂಕ್ ಯು